ಹೌದು ಮನೆಲ್ಲಿವಾಗ ನಾವು ಅಡುಗೆ ಮಾಡುವಾಗ ಮಕ್ಳು ಬಂದು ಸ್ವಲ್ಪ ಸಹಾಯ ಮಾಡೋದು ಒಟ್ಟಿಗೆ ನಾವು ಸ್ವಲ್ಪ ಸಮಯ ಕಳೆಯೋದು ಅದೆಲ್ಲ ಇದ್ದೇ ಇರ್ತದೆ ಒಂದು ಫ್ಯಾ ಕುಟುಂಬದವರಂತ ಹೇಳುವಾಗ ಈಗ ತಾಯಿ ಇವಾಗ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಮಕ್ಕಳೆಲ್ಲ ಒಟ್ಟಿಗೆ ಬಂದಲ್ಲಿ ನಾನು ಇದು ಮಾಡ್ತಿನಿ ಸ್ವಲ್ಪ ಏನಾದರು ಸಹಾಯ ಮಾಡ್ಬೋದ ಅಂತ ಅವಾಗ ಮಾತಾಡೋದು ಸಮಯ ಕಳ್ಕೊಳ್ಳೋದು ಒಟ್ಟಿಗೆ ಅದು ಆ ಥರ ಎಲ್ಲ ಇರ್ತದೆ ಮತ್ತು ಹೌದು ಅಡುಗೆ ಮನೆ ಅಂದರೆ ಅದೊಂದು ಏನೇಳ್ತಾರೆ ಕುಟುಂಬದ ಜೊತೆ ಈಗ ತಾಯಿ ಬಿಸಿ ಬಿಸಿ ದೋಸೆ ಮಾಡ್ತಿದ್ರೆ ಮಕ್ಕಳು ಪಕ್ಕದಲ್ಲೆ ನಿಂತು ಪ್ಲೇಟಲ್ಲಿ ಒಂದೊಂದು ದೋಸೆ ತಗೊಂಡು ತಿಂತಾ ಇರ್ತಾರೆ ಅದೊಂದು ಇರ್ತದೆ ಹಾಗೆ ಹಾಗೆಲ್ಲ ಇರ್ತದೆ ಮತ್ತು ಮಕ್ಕಳು ಬಂದು ಇಲ್ಲೀ ಸಹಾಯ ಮಾಡೋದು ಅಮ್ಮನಿಗೆ ಏನಾದರು ಪಾತ್ರೆ ತೊಳ್ದು ಕೊಡೋದು ಹಾಗೆ ಹೀಗೆ ಏನಾದರೊಂದು ಸ್ವಲ್ಪ ಅಲ್ಲಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಒಟ್ಟಿಗೆ ಕಾಲ ಕಳೆಯುದಕ್ಕೆ ಸಿಗ್ತದೆ ಹಾಗೆ